ಪ್ರವಾಸಿಗರಿಗೆ ಯಾವುದೇ ಪ್ರವಾಸ ಒಂದು ಯಶಸ್ವಿ ಆಗ್ಬೇಕಾರೆ ಸಾರಿಗೆ ಸಂಪರ್ಕ ಚೆನ್ನಾಗಿರ್ಬೇಕು ಮತ್ತು ಅಲ್ಲಿ ಹೋಗೋ ಬರೋ ದಾರಿಗಳು ನಮಗೆ ರಸ್ತೆಗಳು ಚೆನ್ನಾಗಿರ್ಬೇಕು ಅಂತನ್ಬಿಟ್ಟು ಎಲ್ಲರೂ ಹೇಳ್ತಾರೆ ಆದರೆ ಇದು ಇದು ಚ ಇದರಲ್ಲಿ ಅದೊಂದು ಭಾಗ ಮತ್ತು ವಾಹನಗಳು ಏನು ಸರ್ಕಾರಿ ಇದು ಬಸ್ಸುಗಳೇನಿದೆ ನಾವು ನೋಡದ್ರೆ ಸರ್ಕಾರಿ ಖಾಸಗಿ ಈ ಥರ ಎರಡು ಥರ ಇದೆ ಸರ್ಕಾರಿದು ಬಸ್ಸುಗಳು ನಮ್ಮ ನನ್ನ ನನ್ನ ದೃಷ್ಟಿಯಲ್ಲಿ ಹೇಳ್ಬೇಕಾರೆ ನಮ್ಮದು ಅಸಂಖ್ಯಾತವಾದ ಪುಣ್ಯಕ್ಷೇತ್ರಗಳು ಮತ್ತು ನೋಡುವಂಥ ಪ್ರವಾಸಿ ಕ್ಷೇತ್ರಗಳು ತುಂಬ ಇದೆ ಆದರೆ ಸರ್ಕಾರದಲ್ಲಿ ಒಂದು ಮಟ್ಟದಲ್ಲಿ ವ್ಯವಸ್ಥೆ ಆಗಿದೆ ಅದು ಸಾಲದದು ನಮಗೆ ಯಾಕೆಂದರೆ ಸಮಯಕ್ಕೆ ಸರಿಯಾಗಿರಲ್ಲ ಬಸ್ಸುಗಳು ಮತ್ತು ಸಮಯಕ್ಕೆ ಸರಿಯಾಗಿ ಯಾವ ಸಮಯಕ್ಕೆ ಹೋಗಬೇಕು ಮತ್ತು ಹೋದ್ರೆ ವಾಪಸ್ ಬರಕ್ಕೂ ಇರಬೇಕು ಬಸ್ ಇರಬೇಕು ಭಾಳ ಮುಖ್ಯ ಜೋಗ ಜಲಪಾತ ಅಂತೂ ತುಂಬ ವಿಶ್ವವಿಖ್ಯಾತವಾದದ್ದು ಅಂತ ಹೇಳ್ತಾರೆ ಅಲ್ಲಿ ಸರ್ಯಾಗಿ ಬಸ್ಸಿನ ವ್ಯವಸ್ಥೆನೇ ಇಲ್ಲ ನಿಜ ಹೇಳ್ಬೇಕಾರೆ ಎಲ್ರೂ ಖಾಸಗಿಯಲ್ಲೇ ಓಡಾಡಬೇಕು ಇಲ್ಲಾಂದರೆ ತುಂಬ ಇದೆ ನೋಡಿ ಅದರಲ್ಲಿ ಒಳ್ಳೆ ಸರ್ಕಾರಕ್ಕೆ ತುಂಬ ಹಣ ಬರುವಂಥ ಮಾರ್ಗ ಅದು ಅದ್ರಲ್ಲಿ ಸರಿಯಾಗಿರೋ ವ್ಯವಸ್ಥೆನೇ ಇಲ್ಲ ಹೇಳ್ಬೇಕಾರೆ ಎಲ್ರೂ ನಾವು ಸ್ವಂತ ವಾಹನ ವ್ಯವಸ್ಥೆ ಮಾಡ್ಕೊಂಡೋಗ್ಬೇಕು ಹಾಗೆ ಖಾಸಗಿನೂ ಅಷ್ಟೇ ಖಾಸಗಿಯಲ್ಲಿ ಏನಾಗತ್ತೆ ಕೆಲವು ವೇಳೆ ಸುಲಿಗೆ ಮಾಡೋ ಪ್ರವೃತ್ತಿ ಇರತ್ತೆ ಏನ್ಮಾಡ್ತಾ ನೋಡ್ತಾರೆ ಕ ಇವರ್ಯಾರೋ ವಿದೇಶ ವಿದೇಶಿ ಪ್ರವಾಸಿಗರ್ಯಾರೋ ಬಾಯಿಗೆ ಬಂದಾಗೆಲ್ಲ ರೇಟ್ ಹೇಳ್ತಾರೆ ಅದೆಲ್ಲ ತಪ್ಪಿಸ್ಬೇಕು ನಾವು ಯಾವತ್ತೂ ಒಂದು ಪ್ರವಾಸೋದ್ಯಮ ಚೆನ್ನಾಗಿ ಅಭಿವೃದ್ಧಿ ಆಗಬೇಕು ಅಂತಂದರೆ ಅವ್ರ್ಗೆ ನ್ಯಾಯವಾದ ಬೆಲೆಗಳಲ್ಲಿ ಮತ್ತು ಸರಿಯಾದ ಸಮರ್ಕವಾದ ರೀತಿಯಲ್ಲಿ ನಾವು ಸಂಪ ಸಾರಿಗೆ ವ್ಯವಸ್ಥೆಯನ್ನ ಮಾಡಬೇಕಾಗತ್ತೆ ಅದು ಇನ್ನೂ ಪರಿಪೂರ್ಣ ಆಗಿಲ್ಲ ಅಂತ ಅನಿಸತ್ತೆ ಅದುವೇ ಅದು ಅದೆಲ್ಲ ಸರ್ಯಾಗಿ ಮಾಡದ್ರೇ ಪ್ರವಾಸೋದ್ಯಮ್ದಲ್ಲಿ ಬೇಕಾದಷ್ಟು ಹಣ ಸಂಪಾದನೆ ಮಾಡ್ಬೋದು ನಮ್ಮ ಏಕೆಂದರೆ ನಮ್ಮ ಕರ್ನಾಟಕದಲ್ಲಿರೋ ಅಷ್ಟು ಒಳ್ಳೊಳ್ಳೆ ಪ್ರವಾಸೋದ್ಯಮ ಕ್ಷೇತ್ರಗಳು ತುಂಬ ಇದೆ ಜೋಗ ಜಲಪಾತನೇ ಉದಾಹರ್ಣೆಗ್ ಹೇಳು ವಿಶ್ವವಿಖ್ಯಾತ್ವಾದ್ದದು ಅದೇ ಹೇಳ್ತಾರೆ ಅಮೇರಿಕಾದಲ್ಲಿ ನಯಾಗಾರ ಫಾಲ್ಸ್ ಇದೆ ಅಂತ ನಯಾಗರ ಫಾಲ್ಸು ಏನೋ ಇದಕ್ಕಿನ್ನ ಅದ್ಬುತವಾದ್ದೇನಲ್ಲ ಆದರೆ ಚೆನ್ನಾಗ್ ಮಾರ್ಕೆಟಿಂಗ್ ಮಾಡ್ತಾರೆ ಜನ ಅದನ್ನೆಲ್ಲಾ ಚೆನ್ನಾಗಿ ಅದ್ನ ಒಳ್ಳೆ ವಾಣಿಜ್ಯೋದ್ಯಮ ರೀತಿಯಲ್ಲಿ ಚೆನ್ನಾಗ್ ಬಳಸ್ಕೊಳ್ತಾರೆ ನಮ್ಮಲ್ಲಿ ಆ ಸೌಲಭ್ಯಗ್ಳು ಕಡ್ ತುಂಬ ಕಡಿಮೆ ಆಮೇಲೆ ಎಷ್ಟೋ ಕ್ಷೇತ್ರಗಳಿದೆ ಉದಾರ್ಣೆಗೆ ನಮ್ಮ ಕೋಲಾರ್ ಜಿಲ್ಲೇನೇ ತೊಗೊಳ್ಳಿ ಕುರುಡು ಮಲೆ ಅದು ಪುರಾಣ ಪ್ರಸಿದ್ಧವಾದ ಕ್ಷೇತ್ರ ಅದು ಅಲ್ಲಿ ಸುತ್ತಮುತ್ಲು ತುಂಬ ಗರುಡನ ದೇವಸ್ಥಾನ ಅದು ಇತ್ತೀಚಿಗೆ ಟಿ ವಿಯಲ್ಲೇ ಪ್ರಚಾರ ಆಗಿಬಿಟ್ಟು ಅದು ಯಾವುದೋ ಒಂದು ದೋಷಗಳೆಲ್ಲ ಪರಿಹಾರ ಆಗತ್ತೆ ಅಂದುಬಿಟ್ಟು ತುಂಬ ಜನ ಅಲ್ಲಿ ಬೋಬೇಕಂತ ಆದರೆ ಒಳಗೆ ಒಂದು ಬೋರ್ಡ್ ಹಾಕಿರೋದು ಬಿಟ್ಟರೆ ಇನ್ನೇನೂ ಇರೋ ದೇವ್ರ ದಯೆಯಿಂದ ಕೆಲವು ರಸ್ತೆಗಳು ಚೆನ್ನಾಗಿದೆ ಸುಮಾರಾಗಿದೆ ಆದರೆ ವಾ ಸರಿಯಾದ ವಾಹನ ವ್ಯವಸ್ಥೆನೂ ಮಾಡಬೇಕು ಅವ್ರಿಗ್ ಜನರಿಗೆ ಎಟುಕುವಂಥ ಬೆಲೆಯಲ್ಲಿ ಮಾಡಬೇಕುಕು ಅದು ಭಾಳ ಮುಖ್ಯವಾದ್ದು ಯಾಕೆಂದರೆ ಯಾರೋ ಎಲ್ರೂ ಎಲ್ರಿಗೂ ಕಾರ್ ಕೊಂಡೋಕೊಳ್ಳೋ ಶಕ್ತಿ ಇರಲ್ಲ ಅಥವಾ ಯಾರು ಕಾಡಿಗೆ ಬಾಡಿಗೆ ತೊಗೊಂಡೋಗೋ ಶಕ್ತಿ ಇರಲ್ಲ ಸರ್ಯಾಗಿ ಮಾಡ್ಬೇಕದನ್ನು ಸಮರ್ಪಕವಾಗಿ ಸರ್ಕಾರ ಮಾಡಿದಾಗ ಅವ್ರಿಗೆ ಒಳ್ಳೆ ಆದಾಯ ಬರುತ್ತೆ ಅಲ್ಲಿ ಮತ್ತು ಸಣ್ಣ ಸಣ್ಣ ಸಣ್ಣ ಕ್ಷೇತ್ರಗಳೆಲ್ಲ ಇದೆ ಅಲ್ಲಿ ಬರೀ ಮುಳಬಾಗಿಲು ಸುತ್ತಮುತ್ಲಾನೇ ಐದಾರು ಕ್ಷೇತ್ರಗಳಿದೆ ಶ್ರೀಪಾದ ರಾಯರ ಮಠ ಇದೆ ನರ್ಸಿಂಹ ತೀರ್ಥ ಅಂತ ಪಕ್ಕದಲ್ಲಿ ಕುರುಡು ಮಲೆ ಇದೆ ಪಕ್ದಲ್ಲಿ ಆವನಿ ಇದೆ ಪುರಾಣ ಪ್ರಸಿದ್ದವಾದ ರಾಮಾಯಣ ಎಲ್ಲ ವಾಲ್ಮೀಕಿ ಮಹರ್ಷಿಗಳು ಲವಕುಶರು ಹುಟ್ಟಿದ ಜಾಗ ಅಂತ ಹೇಳ್ತಾರೆ ಅಲ್ಲಿ ಎಲ್ಲ ಆ ಕ್ಷೇತ್ರಗಳಲ್ಲಿ ತುಂಬ ಅದ್ಬುತವಾದ ಶಿಲ್ಪಕಲೆ ಇದೆ ಅಲ್ಲಿ ತುಂಬ ಜನ ನೋಡಕ್ಕೆ ಇಷ್ಟಪಡ್ತಾರೆ ಅದು ಸರಿಯಾಗಿರೋ ವ್ಯವಸ್ಥೆ ಇಲ್ಲ ಅಲ್ಲಿ ಮತ್ತಲ್ಲಿ ಹೋದರೆ ಉಳ್ಕೊಳ್ಳಿಕ್ಕೆ ಸರಿಯಾಗಿರು ಅಂಥ ಒಂದು ಆಹಾರಕ್ಕೊಂದು ಒಳ್ಳೆ ಹೋಟಲ್ ಆಗಲಿ ಮತ್ತು ಹೋಗಲಿಕ್ಕೆ ನೀವೇ ಹೋಗ್ಲಿಕ್ಕೆ ಸಾರಿಗೆ ವ್ಯವಸ್ಥೆ ಆಗಲಿ ಇಲ್ಲ ಎಲ್ರಿಗೂ ಅನುಕೂಲ ಆಗುವಂಥ ರೀತಿಯಲ್ಲಿ ಸರ್ಕಾರ ಮಾಡಿದ್ರೆ ತುಂಬ ಲಾಭ ಆಗತ್ತಿದು ಆಮೇಲೆ ಆಟೋಗಳೊಂದಿದೆ ಈಗ ಇತ್ತೀಚಿಗೆ ಆಟೋಗಳು ಸರ್ವೇ ಸಾದಾರ್ಣಾಗಿರತ್ತೆ ಅದರಲ್ಲೂ ಮತ್ತೆ ಈ ಈ ಶೋಷಣೆ ಅನ್ನೋದು ಏನು ನಿಂತಿಲ್ಲ ಯಾರೋ ಸರ್ಯಾಗಿರೋರು ಗೊತ್ತಿದ್ದರೆ ಪರವಾಗಿಲ್ಲ ಸರಿಯಾಗಿರೋ ಬೆಲೆ ಕೊಟ್ಟು ಕರ್ಕೊಂಡೋಗ್ತಾರೆ ಇಲ್ಲಾಂತಂದರೆ ಇಷ್ಟ ಬಂದಷ್ಟು ಸುಲಿಗೆ ಮಾಡ್ತಾರೆ ಸುಮ್ಮನೆ ಒಂದೈದು ಕಿಲೋಮೀಟ್ರ್ ಪ್ರಯಾಣಕ್ಕೆ ಐನೂರು ಕೊಡಿ ಆರ್ನೂರು ಕೊಡಿ ಅಂತ ಕೇಳ್ತಾರೆ ಎಲ್ಲರಿಗೂ ಹೋಗಕಾಗಲ್ಲ ಅದರಿಂದಾಗಿ ಅದಕ್ಕೆ ಸರಿಯಾಗಿರೋ ಅಂಥ ವ್ಯವಸ್ಥೆ ಮಾಡಿದಾಗ ಎಲ್ರೂ ಎಲ್ರಿಗೂ ಒಂದು ನ್ಯಾಯಸಮ್ಮತವಾದ ಒಂದು ಬೆಲೆ ಅಲ್ಲಿ ಹೋಗೋರ್ಗೆ ಅವಕಾಶ ಮಾಡಿಕೊಟ್ರೆ ಖಂಡಿತ ಪ್ರವಾಸೋದ್ಯಮ ಒಳ್ಳೆಯ ಹಣ ಕೊಡೋ ಅಂಥ ಮಾರ್ಗೋಪಾಯ ಅದು ಆಮೇಲೆ ಸಾಂಪ್ರದಾಯಿಕ ವ್ಯವಸ್ಥೆ ಸಾರಿಗೆ ವ್ಯವಸ್ಥೆ ಇದೆ ಮತ್ತು ಜಟಕಾ ಗಾಡಿಗಳಲ್ಲೇ ಹೋಗ್ತಾ ಎತ್ತಿನ ಬಂಡಿಗಳೇ ಎತ್ತಿನ ಬಂಡಿಗಳಿಲ್ಲ ಈಗ ಯಾರೋ ಟ್ರೆಕ್ಕಿಂಗ್ ಮಾಡೋವ್ರು ಏನೋ ಅದೊಂದು ವೈಭವ ಅಂತ ತೋರ್ಸಕ್ಕೆ ಕೆಲವು ಎತ್ತಿನ ಬಂಡಿಯಲ್ಲಿ ಪ್ರಯಾಣ ಅಂತ ಹಿಂಗೆಲ್ಲ ಮಾಡಿಸ್ತಾರೆ ಮೈಸೂರಲ್ಲಿ ದಸರಾ ಟೈಮಲ್ಲಿ ಜಟಕಾಗಳು ಮೊದ್ಲು ತುಂಬ ಓಡ್ತಾ ಇತ್ತು ಈಗೆಲ್ಲ ನಿಂತಿದೆ ಮೈಸೂರಲ್ಲಿ ಜಟಕಾದಲ್ಲಿ ಸವಾರಿ ಏನೋ ಅದೊಂದು ದೊಡ್ಡ ವೈಭವ ಅನ್ನೋ ಆ ಥರ ಯಾಕೆಂದರೆ ಮಹಾರಾಜರಲ್ಲೆಲ್ಲ ಸಾರೋಟುಗಳಲ್ಲಿ ಓಡಾಡ್ತಾ ಇದ್ದರೂಂತ ಪಶ್ಚಿಮ ಬಂಗಾಲಲ್ಲಿ ಕೇಳಿದ್ದೀನಿ ಈಗಲೂ ಟ್ಯಾಕ್ಸಿ ಇದುದು ಇವನೂ ಈ ತುಳಿಯೋ ಅಂಥ ಇದು ಇದೆ ಟ್ಯಾಕ್ಸಿಗಳು ಜನರು ತುಳ್ಕೊಂಡೋಗೋ ಅಂಥ ಟ್ಯಾಕ್ಸಿಗಳು ಎಲ್ಲ ಇದೆ ಅಂತ ಕೇಳಿದ್ದೀನಿ ತುಂಬ ಅದು ಅದರಲ್ಲೂ ಕೂಡ ಆದಾಯದ ಮೂಲ ಆಗತ್ತೆ ಒಳ್ಳೆದು ಈಗ ಉದಾಹರ್ಣೆಗೆ ಕೇದಾರನಾಥ್ಗೆ ಹೋಗ್ತೀವಿ ಕೇದಾರನಾಥಲ್ಲಿ ನಾವು ಡೋಲಿಲಿ ಕರ್ಕೊಂಡೋಗ್ತಾರೆ ಡೋಲಿ ಸರ್ಕಾರಕ್ಕೆ ಒಳ್ಳೆ ಆದಾಯ ಅದು ಉತ್ತರಾಖಂಡಲ್ಲಿ ಒಳ್ಳೆ ಆದಾಯ ಜನ್ರಿಗೂ ಅಷ್ಟೇ ಯಾಕೆಂದರೆ ಯಾರು ದೈಹಿಕ ಶ್ರಮದಿಂದ ಹತ್ತಕ್ಕಾಗಲ್ಲ ಅವರೆಲ್ಲ ಕರ್ಕೊಂಡೋಗಕ್ಕೆ ಹಣ ಕೊಡತಕ್ಕ ತಯಾರಿದ್ದಾರೆ ಯಾಕೆಂದರೆ ಒಳ್ಳೆ ಕ್ಷೇತ್ರ ಅದು ಕೇದಾರನಾಥ ಚಾರ್ಧಾಮಗಳಲ್ಲೊಂದು ತುಂಬ ಒಳ್ಳೆ ಆದಾಯ ಬರುತ್ತೆ ಅದರಿಂದಾಗಿ ಇಂಥಾದ್ದನ್ನೆಲ್ಲ ಸರ್ಕಾರ ಬ ಸರ್ಯಾದ ರೀತಿಯಲ್ಲಿ ವ್ಯವಸ್ಥೆ ಮಾಡಿದಾಗ ಪುಣ್ಯ ಕ್ಷೇತ್ರಗಳಿಗೆ ಹೋಗೋವ್ರ ಸಂಖ್ಯೆ ಜಾಸ್ತಿ ಆಗತ್ತೆ ಒಳ್ಳೆ ಆದಾಯ ಉತ್ಪತ್ತಿಯಾಗತ್ತೆ ಜನ್ರಿಗೂ ಒಂದು ಸಮಾಧಾನ ಸಿಗತ್ತೆ ಆಮೇಲೆ ವಿದೇಶಿ ಪ್ರವಾಸಿಗರಿಂದ ಒಳ್ಳೆ ಹಣ ಬರುತ್ತೆ ವಿದೇಶಿ ಪ್ರವಾಸಿಗರು ನಮ್ಮ ಭಾರತವನ್ನು ತುಂಬ ಇಷ್ಟಪಡ್ತಾರೆ ವರ್ಷಾನುಗಟ್ಟಲೆ ಅವರು ಕೆಲಸಕಾರ್ಯಗಳನ್ನು ಬಿಟ್ಟು ಇಲ್ಲಿ ಶಾಂತಿನ ಪಡಿಯೋಕ್ಕೆ ಇಲ್ಲಿ ಸೌಂದರ್ಯನ ಆಸ್ವಾದನೆ ಮಾಡೋಕ್ಕೆ ಧರ್ಮ ಕ್ಷೇತ್ರಗಳ ಬಗ್ಗೆ ತಿಳ್ಕೊಳ್ಳೋಕ್ಕೆ ತುಂಬ ಕುತೂಹಲಿಗಳಾಗಿದ್ದಾರೆ ಅವ್ರಿಗೆಲ್ಲ ತುಂಬ ಉಪ ಉಪಯೋಗಾಗತ್ತೆ ಸರ್ಕಾರಕ್ಕೂ ಒಳ್ಳೆ ಆದಾಯ ಮೂಲ ಅಂತ ನನಗನ್ಸತ್ತೆ